ನಮ್ಮ ಕುಟುಂಬ ದೊಡ್ಡ ಕುಟುಂಬ ಈ ದೊಡ್ಡ ಕುಟುಂಬದಲ್ಲಿ ಅತ್ತೆ ಮಾವ ನಾವಿಬ್ಬರು ಗಂಡ ಹೆಂಡತಿ ನಮಗೆ ಐದು ಜನ ಮಕ್ಕಳು ಅದರಲ್ಲಿ ಗಂಡ್ಮಕ್ಳು ಇಬ್ಬರು ಹೆಣ್ಮಕ್ಕಳು ಮೂವರು ಎಲ್ಲರದ್ದೂ ಮದುವೆಯಾಗಿದೆ ಆ ಮೂವರು ಅಳಿಯಂದಿರು ಇಬ್ಬರು ಸೊಸೆಯಂದಿರು ಅವರೆಲ್ಲರ್ಗೂ ಇಬ್ರಿಬ್ರು ಮಕ್ಕಳು ಒಟ್ಟು ಏಳು ಮೊಮ್ಮಕ್ಕಳು ಮತ್ತು ಮೊಮ್ಮಕ್ಕಳಲ್ದೆ ಮನೆ ತುಂಬ ಓಡಾಡುವಂಥ ನನ್ನ ಮಕ್ ಮಕ್ಕಳ ಕುಟುಂಬದಲ್ಲಿ ಬಹಳ ಸಂತೋಷ ಸಂಭ್ರಮ ಖುಷಿ ರೀ ಯಾಕಂದರೆ ಕುಟುಂಬದಾಗ ನಮ್ಮ ಮಕ್ಕಳಿಗೀ ಅವರು ಹುಟ್ದಾಗಿನಿಂದ ಹಿಡುಕೊಂಡು ಅವರು ಬೇಕಾ ಬ್ಯಾಡ ಎಲ್ಲ ಮಕ್ಕಳಿಗೆ ಕೊಟ್ಟು ಅವರಿಗೇ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಆಮೇಲೆ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲು ನಿಲ್ಲಬೇಕು ಅನ್ನಂಗಾ ಅವರಿಗೇ ವಿದ್ಯಾಭ್ಯಾಸ ಮಾಡಿಸಿದೆವು ನನ್ನ ದೊಡ್ ಮಗಳು ಇವಾಗ ಹೈ ಸ್ಕೂಲ್ ಟೀಚರಾಳ ಹೈ ಸ್ಕೂಲಲ್ಲಿ ಇಂಗ್ಲೀಷ್ ಪಾಠ ಮಾಡ್ತಾಳ ಆಮ್ಯಾಲಾ ನನ್ನ ಮಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನ ಮತ್ತೊಬ್ಬ ಮಗ ಅವನ್ದೇ ಒಂದು ಸ್ವಂತ ಎನ್ ಜಿ ಒ ಅದ ಅವನು ಸಮಾಜ ಸೇವೆ ಮಾಡ್ತಾನ ದೀನ ದಲಿತರು ಬಡವರು ಅನಾಥರು ವೃದ್ಧರ ಇವ್ರ ಸೇವೆ ಮಾಡ್ತಾಯಿರ್ತಾನ ಅದು ಅಲ್ದೆ ನನ್ನ ಇನ್ನು ಇಬ್ಬರು ಹೆಣ್ಮಕ್ಕಳು ಹೈ ಸ್ಕೂಲ್ ಟೀಚರ್ ಅಂತಾನೆ ಕೆಲಸ ಮಾಡ್ತಾರಾ ಮತ್ ನಮ್ಮ ಅಳಿಯಂದಿರು ಒಳ್ಳೆ ಕೆಲ್ಸದ ಮೇಲೆ ಅದರಾ ಅವರು ಪ್ರೈವೇಟ್ ಕಂಪ್ನಿಯೊಳಗೆ ಕೆಲಸ ಮಾಡ್ತಾರಾ ಮತ್ತು ಒಬ್ಬರು ಪ್ರೊಫೆಸರ್ ಅಂಥ ಕೆಲಸ ಮಾಡ್ತಾರಾ ಮತ್ತು ಸಣ್ಣೋರು ಒಬ್ಬರು ಅವ್ರದ್ದೇ ಒಂದು ಸಂಘ ಅದ ಅದು ನಡೆಸ್ತಾರ ಹಾಂ ಎಲ್ಲರೂ ಅವ್ರವ್ರ ಕುಟುಂಬದಾಗ ಅವರು ಭಾಳ ಛಂದರ ನಾವು ಛಂದ ಇದ್ದೇವು ಮತ್ತು ಅದು ಅಲ್ದೆ ನಮ್ಮ ನೆಂಟ್ರು ಸಾಕಷ್ಟು ಜನ ಹರರಿ ಅವರು ಕೂಡ ಭಾಳ್ ಛಂದ ಓದ್ಯಾರ ಭಾಳಾ ಒಳ್ಳೆ ಸ್ಥಾನ್ದಾಗ ಅರಾ ನೌಕರಿ ಚಾಕರಿ ಮಾಡ್ತಾರಾ ಅದು ಅಲ್ದೆ ಅವ್ರವ್ರ ಕುಟುಂಬಗಳ ಎಲ್ಲ ಅವ್ರು ನಡೆಸ್ಕೊಂಡ್ ಹೋಗ್ಲತ್ತರ ಅದು ಅಲ್ದೆ ನಮ್ಗ ಸ್ನೇಹಿತರಂತ ಭಾಳ ಜನ ಅರಾ ಆದ್ರೆ ಕೆಲವ್ರ ನಮ್ಗೆ ಭಾಳ ಸಂಬಂಧಿಕ್ರ್ ಅಂದ್ರೆ ನಮ್ಮ ಒಂದು ಹತ್ತಿರದವ್ರ್ ಅಂಥ ಸ್ನೇಹಿತ್ರಿಗ್ ನಾ ಇವತ್ತು ನೆನೆಸ್ತೇನೆ ಅವ್ರು ನಮ್ಮ ಜೀವಕ್ಕೆ ಜೀವ ಕೊಡೊಂಗರ ಕಷ್ಟ ಅದ ಸುಖ ಅದ ಒಳ್ಳೆದು ಕೆಟ್ಟದು ಯಾವುದೇ ಏನೇ ಇದ್ದರೂ ಅಂತ ಸಮಯ್ದಲಿ ನಮ್ಮ ಬೆನ್ನ ಹಿಂದೆ ನಿಂತುಕೊಂಡು ನಮಗೆ ಸಹಾಯ ಮಾಡ್ತರಾ ಅಂಥ ಒಂದು ಒಳ್ಳೆ ಸ್ನೇಹಿತರು ಆ ಸ್ನೇಹಿತ್ರಿಗ ನಮ್ಮ ನಾವು ಮರೀಲಿಕ್ ಸಾಧ್ಯ ಇಲ್ಲ ಯಾಕಂದ್ರ ಅವರು ಸ್ನೇಹಿತರು ಭಾಳ ಶ್ರೀಮಂತರಾಗಿರ್ಬೋದು ಬಡುವರಾಗಿದ್ರು ಅದುನ್ನ ಇಲ್ಲ ಅದ್ರ ಶ್ರೀಮಂತ್ರಲ್ಲಿ ಬಡವರಲ್ಲಿ ನಮ್ಮ ಸ್ನೇಹಿತರು ಒಳ್ಳೆವ್ರೆ ಅವ್ರ ಕುಟುಂಬ ಕೂಡ ಒಳ್ಳೆ ಕುಟುಂಬ ಅವ್ರಿಗೂ ಮಕ್ಳು ಅದಾರ ಮೊಮ್ಮಕ್ಳು ಅದಾರ ಎಲ್ಲಾ ದೇವರು ದಯೆಲಿಂದ ಛಂದ್ ಇದ್ದೇವ ಬಟ್ ಸ್ನೇಹಿತರಂದಾಗ ಬರೀ ಕೆಲ್ವು ಸ್ನೇಹಿತ್ರ ಹಂಗೆ ಇರ್ತಾರೆ ಇದ್ದಾಗ ಮಾತ್ರ ಬರೋವ್ರು ರೀ ಇಲ್ಲಿ ಏನು ಇಲ್ಲಾ ಅಂದ್ರೆ ಹೋಗಿ ಬಿಡೋದು ನಂಬಳಿ ಹಂಗಿಲ್ಲ ನಮ್ಮ ಸ್ನೇಹಿತ್ರು ಕಷ್ಟ ಸುಖದಾಗ ಸಹಭಾಗಿಯಾಗಿ ನಮ್ಮ ಜೊತೆಗಿದ್ದು ನಮ್ಗೆ ನಡೆಸ್ತಾರ್ ರೀ ಅಂಥ ಒಬ್ಬ ಸ್ನೇಹಿತ್ರನ್ನು ನಾವು ನೆನೆಸ್ಕೋಬೇಕಾಯ್ತದ್ ಇವತ್ತು ಯಾಕಂದ್ರೆ ನಮ್ಮ ಒಡ ಹುಟ್ಟಿದೋರ್ಕಿಂತ ಚಂದ ಇರ್ತಾರ ರೀ ಅವ್ರು ನಮ್ಮ ಒಡ ಹುಟ್ಟಿದವರು ನಮ್ಮ ಹತ್ತಿರ ಇರಲ್ಲ ಆದರ ನಮ್ಮ ಸ್ನೇಹಿತ್ರು ಏನು ಇರ್ತಾರಲ್ರೀ ಅವ್ರು ಜೀವಕ್ಕೆ ಜೀವ ಕೊಡಂಗೆ ಇರ್ತಾರ್ರೀ ಅಂಥ ಸ್ನೇಹಿತರಿಗೀ ನಾವು ಮರೀಲಿಕ್ ಸಾಧ್ಯ ಇಲ್ಲ ರೀ ಯಾಕಂತ್ಹೇಳಿದ್ರೆ ನಮ್ಗೆ ಈ ಲೋಕದಾಗ ಬಂದಮೇಲ ದೇವರು ನಮ್ಗೆ ಒಳ್ಳೆದು ಕೆಟ್ಟದು ಅರದು ಕೊಟ್ರ ಅರದು ಕೊಟ್ಟಾರ ಹೌದು ಆದರೆ ಕುಟುಂಬ ಕೊಟ್ರ ಕುಟುಂಬದ ಜೊತೆಗೆ ಸ್ನೇಹಿತ್ರ ಕುಟುಂಬ ಇದ್ದಾಗ ಸ್ನೇಹಿತ್ರ ಜೊತೆ ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋದು ರೀ ಆ ಕೆಲ್ವೊಂದು ಸರ್ತಿ ನಾವು ಕುಟುಂಬದಾಗ ಹೇಳ್ಕೊಳ್ಳಲೇವು ಆದ್ರೆ ಸ್ನೇಹಿತ್ರ ಮುಂದೆ ನಾವೇನ್ಮಾಡ್ತೀವಿ ಮನಸು ಬಿಚ್ಚಿ ಹೇಳ್ತೇವು ಹೇಳಿದಾಗ ಸ್ವಲ್ಪ ಮನ್ಸಿಗೆ ಸ್ವಲ್ಪ ಹಗುರ ಅನಸ್ತವ ಆ ಅಂಥ ಒಂದು ಸ್ನೇಹಿತ್ರಿಗೆ ನಾವು ನಮ್ಮದು ಜೀವನ ಪರ್ಯಂತರ ಮರೀಲಕ್ ಸಾಧ್ಯ ಇಲ್ಲ ಹಂಗಾಗಿ ನಮ್ಮ ಕುಟುಂಬ ಬೇಕು ಕುಟುಂಬದ ಜೊತೆಗೆ ಸ್ ನಮ್ಮ ಸ್ನೇಹಿತರು ಕೂಡ ನಮಗೆ ಬೇಕು ಎಂಥ ಸ್ನೇಹಿತರಂದರೆ ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಿರುವಂಥ ಸ್ನೇಹಿತ್ರು ನಮಗೆ ಬೇಕು